ಹಲೋ ಹಲೋ ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್ ಡಾಕ್ಟರ್ ಚಂದ್ರಕಲಾ ಅವರಾ ಮ್ಯಾಮ್ ನಿಮ್ಮ ಹಾಸ್ಪೆಟಲಿಗೆ ಬಂದಿದ್ವಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರಿ ಅದು ತುಂಬ ರಿಯಾಕ್ಷನ್ ಆಗಿದೆ ಫುಲ್ಲು ಸುಸ್ತು ಆಗ್ತಿದೆ ಕೂತ್ಕೊಳಕ್ಕೆ ಆಗ್ತ ಇಲ್ಲ ಆ ಥರ ಆಗಿದೆ ಮೊನ್ನೆ ಆಸ್ಪೆಟಲಿಗೆ ಬಂದಿದ್ವಿ ನೀವು ಇರಲಿಲ್ಲ ಮ್ಯಾಮ್ ಏನು ಮಾಡೋದು ಮ್ಯಾಮ್ ಹೇಳಿ ಏನು ಮಾಡೋದು ಮ್ಯಾಮ್ ನಾವು ಊರಲ್ಲಿ ಇದ್ದೀವಿ ಅರಸೀಕೆರೆಲಿ ಹಾಂ ಓಕೆ ಮ್ಯಾಮ್ ಯಾವಾಗ ಬರಬೇಕು ಓಕೆ ಮ್ಯಾಮ್ ಹಾಂ ಮ್ಯಾಮ್ ಒಂಥರ ರ್ಯಾಷಸ್ ಥರ ಆಗಿದೆ ಫುಲ್ಲು ಇಚ್ಚಿಂಗ್ ಆಗ್ತ ಇದೆ ಬಾಡಿ ಎಲ್ಲ ಆ ಥರ ಆಗಿದೆ ವಾಮಿಟಿಂಗ್ ಎಲ್ಲ ಇದೆ ಅದಕ್ಕೆ ಓಕೆ ಮ್ಯಾಮ್ ಓಕೆ ತ್ಯಾಂಕ್ ಯು ಮ್ಯಾಮ್